ನಾನು ಪಾಲ್ಗೊಳ್ಳುವಂತಹ ಮನೋರಂಜನಾ ಚಟುವಟಿಕೆಗಳು ಅಂತಂದರೆ ಡ್ರಾಯಿಂಗ್ ಮಾಡ್ತೀನಿ ಆಮೇಲೆ ಬೇರೆ ಏನಾದರೂ ಕತೆಗಳನ್ನು ಬರೀತೀನಿ ಹಾಡುಗಳನ್ನು ಬರೀತೀನಿ ಮತ್ತು ವಿರಾಮದ ಸಂದರ್ಭದಲ್ಲಿ ನಾನು ಆಧ್ಯಾತ್ಮಿಕವಾಗಿ ಸ್ವಲ್ಪ ತೊಡಗ್ತೀನಿ ಹೇಗೆ ಹೆಂಗಂತಂದರೆ ನಾನು ಒಬ್ಬ ಗುರುಗಳನ್ನು ಆಯ್ಕೆ ಮಾಡ್ಕೊಂಡೀನಿ ಅವ್ರ ಮಾರ್ಗದರ್ಶನದಲ್ಲಿ ಕೆಲವೊಂದು ವಿಷಯಗಳನ್ನು ಅವರು ಕೊಟ್ಟಿರ್ತಾರೆ ಆ ವಿಷಯಕ್ಕೆ ಅನುಸಾರವಾಗಿ ಅವ್ರ ಜೊತೆಗೆ ಅವ್ರ ಒಟ್ಟಿಗೆ ಮತ್ತು ನಾನು ಏನೇನೆಲ್ಲ ನಾನು ಕೆಲಸಗಳನ್ನ ಚಟುವಟಿಕೆಗಳನ್ನು ಮಾಡಬೇಕೋ ಅದನ್ನು ಮಾಡ್ತೀನಿ ಅಂದರೆ ಇದು ವಿರಾಮದ ಸಮಯದಲ್ಲಿ ಅಂತಂದರೆ ಸಾಯಂಕಾಲ ನಾಲ್ಕು ಗಂಟೆ ನಂತರ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಮಾಡ್ತೀನಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಾನು ಒಂದೂವರೆ ಒಂದು ತಾಸಿನ ತನಕ ನಾನು ಮಾಡ್ತೀನಿ ನನಗೆ ಮೊಬೈಲ ಗೀಳು ಅಷ್ಟೊಂದಿಲ್ಲ ಟಿವಿ ಗೀಳು ಅಷ್ಟೊಂದಿಲ್ಲ ಜಾನಪದ ಗೀತೆಗಳನ್ನು ನಾನು ಸಾಕಷ್ಟು ಹಾಡ್ತೀನಿ ನೃತ್ಯ ಗೊ ನೃತ್ಯ ಮಾಡೋದಿಲ್ಲ ಆದರೆ ರಂಗಭೂಮಿ ಬಗ್ಗೆ ನನಗೆ ಗೊತ್ತು ನಾನು ಕೂಡ ಸಾಕಷ್ಟು ಒಂದು ಸಂಸ್ಥೆಯಲ್ಲಿ ಮಹಿಳಾ ಸಮಕ್ಕೆ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಾಟಕಗಳನ್ನು ಬೀದಿ ನಾಟಕಗಳನ್ನು ಮಾಡಿದ್ದು ಉಂಟು ಅದರಲ್ಲಿ ಬಾ ದೇವದಾಸಿ ಪದ್ಧತಿ ಬಾಲ ಕಾರ್ಮಿಕತೆ ಮತ್ತು ಕುಡಿತದ ಸಮಸ್ಯೆಗಳು ಶಿಕ್ಷಣದಿಂದ ವಂಚಿತ ಆಗಿರೋರು ಇಂಥ ಇತ್ಯಾದಿ ಒಂದು ನಾಟಕಗಳನ್ನು ನಾನು ಸ್ವತಂತ್ರವಾಗಿ ನಿರ್ವಹಿಸಿದೀನಿ ಮತ್ತು ಕತೆನೂ ಕೂಡ ಬರೆದು ಆ ನಾಟಕಗಳನ್ನು ಮಕ್ಕಳ ಜೊತೆಗೆ ಮಾಡ್ಸೀನಿ ಮತ್ತು ಓದುವಂಥದ್ದು ಹವ್ಯಾಸನೂ ಕೂಡ ನನಗೆ ಐತಿ ಸಾಕಷ್ಟು ಸಾಹಿತಿ ಸಾಹಿತ್ಯದ ಬಗ್ಗೆ ಅಂತಂದರೆ ಮ ನಮ್ಮ ದೇಶದ ಒಂದು ಇತಿಹಾಸದ ಬಗ್ಗೆ ಓದುವುದಾಗಿರ್ಬೌದು ಮತ್ತು ದೇಶಕ್ಕಾಗಿ ಹೋರಾಟ ಮಾಡಿದಂಥ ಸ್ವತಂತ್ರ ದಲ್ಲಿ ಅಡಗಿ ಒಳಪಡತಕ್ಕಂಥ ನಾಯಕರ ಬಗ್ಗೆ ಆಗಿರಬೌದು ಮತ್ತು ನಮ್ಮ ಸನಾತನ ಧರ್ಮದ ವೇದಗಳು ಉಪನಿಷತ್ತುಗಳ ಬಗ್ಗೆ ನಮ್ಮ ಗುರುಗುಳ ಮೂಲಕ ತಿಳ್ಕೊಳ್ಳುವಂಥದ್ದು ನಾನು ಮಾಡ್ತೀನಿ ಅಂತ ಹೇಳ್ಬಹ್ದು